ರನ್ನಿಂಗ್ ನನಗೆ ತುಂಬಾ ಸಹಾಯ ಮಾಡಿದೆ ಹೇಗೆಂದರೆ ನಾನು ಮುಂಚೆ ಸ್ವಲ್ಪ ಕುಳ್ಳಗೆ ಇದ್ದೆ ಆದರೆ ಓಡುವುದರಿಂದ ನಾನು ಈಗ ಸ್ವಲ್ಪ ಎತ್ತರ ಬೆಳೆದಿದ್ದೇನೆ ಹೀಗೆ ಅದು ನನಗೆ ತುಂಬಾ ಸಹಾಯ ಮಾಡಿದೆ ಹಾಗೆ ಬೆಳಗಿನ ಜಾವ ಎದ್ದು ಸ್ವಲ್ಪ ಸಮಯ ಓಡಿದರೆ ಅದು ನನಗೆ ನನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏಕೆಂದರೆ ನನ್ನ ಆರೋಗ್ಯಕ್ಕೆ ಎಂದರ್ಥವಲ್ಲ ಅಷ್ಟೇ ಅಲ್ಲ ಬೇರೆ ಎಲ್ಲರ ಆರೋಗ್ಯಕ್ಕೂ ಅದು ತುಂಬಾ ಒಳ್ಳೆಯದು ಬೆಳಗ್ಗೆ ಎದ್ದು ಸ್ವಲ್ಪ ಖಾಲಿ ಹೊಟ್ಟೇಲಿ ಸ್ವಲ್ಪ ನೀರು ಕುಡಿದು ಓಡುವುದರಿಂದ ಅದು ತುಂಬಾ ಆರೋಗ್ಯವಾಗಿ ಇರಲು ಸಹಾಯ ಮಾಡುತ್ತದೆ ಹಾಗೆಯೇ ಇದು ನಾನು ತುಂಬಾ ಓಡುತ್ತಿದ್ದೆ ಸಣ್ಣವಳಿದ್ದಾಗ ಅಂತೂ ನಮ್ಮ ಶಾಲೆಯಲ್ಲಿ ಓಟ ಬಿಟ್ಟರೆ ನಾನೇ ಮೊದಲನೇ ಬಹುಮಾನ ತೆಗೆದುಕೊಳ್ಳುತ್ತಿದ್ದೆ ಹಾಗೆಯೇ ಬರ್ತಾ ಬರ್ತಾ ದೊಡ್ಡವಳಾದ ಮೇಲು ಕೂಡ ಎಲ್ಲಾದರು ಈ ಥರದ ಸ್ಪರ್ಧೆಗಳಿದ್ದರೆ ನಾನು ಮುಂದೆ ಹೋಗಿ ಆಟವಾಡುತ್ತೇನೆ ಏಕೆಂದರೆ ನನಗೆ ಓಡುವುದು ಎಂದರೆ ತುಂಬಾ ಇಷ್ಟ ಹಾಗೆಯೇ ನನ್ನ ಜೊತೆಯಲ್ಲಿದ್ದವರನ್ನು ನಾನು ಓಡಿಸುತ್ತಿದ್ದೆ ನಾನು ಒಬ್ಬಳೇ ಓಡುತ್ತಿರಲಿಲ್ಲ ಓಡುತ್ತಿರುವಾಗ ವಿರಾಮಗಳನ್ನು ಕೂಡ ತೆಗೆದುಕೊಳ್ಳುತ್ತಿದ್ದೆ ಮಧ್ಯೆ ಮಧ್ಯೆ ಹಾಗೆಯೇ ಓಡುವಾಗ ಬಾಯಿ ಬಿಟ್ಟು ಓಡಿದರೆ ನಮಗೆ ತುಂಬಾ ಸುಸ್ತಾಗುತ್ತದೆ ಓಡುವಾಗ ಬಾಯಿ ಮುಚ್ಚಿಕೊಂಡೇ ಓಡಬೇಕು ಹಾಗೆಯೇ ನಾನು ಬೇರೆ ಯಾವ ವರ್ಕೌಟ್ಗಳನ್ನು ಕೂಡ ನಾನು ಅಷ್ಟು ಮಾಡಿಲ್ಲ ಓಡುವುದು ಎಂದರೆ ನನ್ನ ಪ್ರಾಣ ಆಗಿದ್ದರಿಂದ ಓಡುವುದೊಂದೇ ನಾನು ಮಾಡುತ್ತಿದ್ದೆ ಬೇರೆ ಯಾವ ವರ್ಕೌಟ್ಗಳನ್ನು ಕೂಡ ನಾನು ಮಾಡಿಲ್ಲ